ಗ್ರಾಮೀಣ ಪ್ರದೇಶಗಳಲ್ಲಿ ತಂತ್ರಜ್ಞಾನಕ್ಕೆ ಸಮ್ಮತಿಸಿದಂತೆ ಎದುರಾಗೊ ಸಮಸ್ಯೆಗಳು ಮತ್ತು ಸವಾಲುಗಳು ಯಾವ್ಯಾವು ಎಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲಿನ ಜನರಿಗೆ ತಂತ್ರಜ್ಞಾನದ ಬಗ್ಗೆ ಅಷ್ಟು ಅರಿವು ಇರುವುದಿಲ್ಲ ಮತ್ತು ತಂತ್ರಜ್ಞಾನವನ್ನು ಉಪಯೋಗಿಸಲು ಅಗರು ಆದರು ಅರಿವು ಇದ್ದರೆ ಅಲ್ಲಿನ ಶಾಲೆ ಅಥವಾ ಕಾಲೇಜು ಮಕ್ಕಳಿಗೆ ಅರಿವು ಇದ್ದರೂ ತಂತ್ರಜ್ಞಾನಕ್ಕೆ ಬಳಕೆ ಮಾಡಲು ಗ್ರಾಮೀಣ ಪ್ರದೇಶಗಳಲ್ಲಿ ಸರಿಯಾಗಿ ವಿದ್ಯುತ್ತು ದೊರಕುವುದಿಲ್ಲ ಮತ್ತು ಹಾಗೂ ಅಲ್ಲಿನ ಅಲ್ಲಿಗೆ ಸರಿಯಾಗಿ ಇಂಟರ್ನೆಟ್ಟ ನೆಟ್ ಅಥವಾ ನೆಟ್ವರ್ಕು ಸರಿಯಾಗಿ ದೊರ್ಕೋದೇ ಇಲ್ಲ ಆದ್ದರಿಂದ ಇದೊಂದು ದೊಡ್ಡ ಸಮಸ್ಯೆಯಾಗಿದೆ ಹಾಗೆ ಮತ್ತು ಅದನ್ನು ಹೇಗೆ ಉಪಯೋಗಿಸಬೋದ್ ಉಪಯೋಗಿಸುವುದು ಎಂಬುದು ಸವಾಲು ಆಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲರಿಗೂ ಅಷ್ಟು ಅದರ ಬಗ್ಗೆ ಯಾವುದೇ ಮಾಹಿತಿಯಾಗಲಿ ಅರಿವು ಇರುವುದಿಲ್ಲ ಮತ್ತು ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿನೂ ಸಹ ಸರ್ಕಾರದಿಂದ ತಂತ್ರಜ್ಞಾನದ ಬಗ್ಗೆ ಆಗಲಿ ಯಾವುದೇ ಅಲ್ಲಿಗೆ ಮಕ್ಕಳಿಗೆ ಉಪ್ ಕಲಿಸಲೂ ಏನಾದರು ಹೇಳಿದರೂ ಅಲ್ಲಿನ ಗ್ರಾಮೀಣನ ಗ್ರಾಮಾಣಿನ್ ಗ್ರಾಮೀಣನ ಶಿಕ್ಷಕರು ಆಗಲಿ ಅಲ್ಲಿನ ದ್ ದೊಡ್ಡವರಾಗಲಿ ಮುಂದೆ ಬರುವುದಿಲ್ಲ ಅದನ್ನು ಉಪಯೋಗಿಸಲು ಅಥವಾ ಹೇಳಿಕೊಡಲು ಇದೊಂದು ದೊಡ್ಡ ಸವಾಲು ಆಗಿಲ್ಲ ಸಮಸ್ಯೆಯಾಗಿದೆ